ಹೆಲೋ ಇಲ್ಲ ಅಣ್ಣಾ ಈ ಓಲೋ ಆ್ಯಪಲ್ಲಿ ನಾನು ಶಿವಾಜಿ ರೋಡ್ನಿಂದ ರೈಲ್ವೆ ಸ್ಟೇಷನ್ನಿಗೆ ಬುಕ್ ಮಾಡಿದ್ದೆ ಕ್ಯಾಬು ಅದು ನೂರು ರೂಪಾಯಿದೆ ಆ್ಯಪಲ್ಲಿ ತೋರ್ಸ್ತಿರೋದು ನೂರು ರೂಪಾಯಿ ಬಟ್ ನೀವು ಹೇಳ್ತಿದ್ದೀರ ನೂರೈವತ್ತು ರೂಪಾಯಿ ಅದು ಹೆಂಗೆ ನೆಡೆಯುತ್ತೆ ಸರ್ ನೀವು ಎಕ್ಸ್ಟ್ರಾನೆ ಕೇಳ್ತಿದ್ದೀರ ನಾವು ಈಗ ಕಂಪ್ನಿ ಜೊತೆ ಕಂಪ್ಲೇಂಟ್ ಕೊಡ್ತೀನಿ ನಾನೀಗ ನೀವು ಹೀಗೆಲ್ಲ ಮಾಡಿದರೆ ಹೆಂಗೆ ನೆಡೆಯುತ್ತೆ ನಾನು ಜಾಸ್ತಿ ದುಡ್ಡಂತೂ ಕೊಡೋಲ್ಲ ಮೊದಲೇ ಹೇಳಿದ್ದೀನಿ ಇಲ್ಲ ನಾನು ಆ್ಯಪಲ್ಲಿ ಬುಕ್ ಮಾಡಿದ್ದು ಆ್ಯಪಲ್ಲಿ ಎಷ್ಟು ಅಮೌಂಟಿದೆ ಅಷ್ಟು ನಾನು ಪೇ ಮಾಡ್ತೀನಿ ಅದ್ರಕ್ಕಿಂತ ಜಾಸ್ತಿ ನಾನು ಒಂದು ರೂಪಾಯಿನು ಪೇ ಮಾಡೋಲ್ಲ ಅಷ್ಟೆ ನೀವು ಜಾಸ್ತಿ ಕೇಳ್ತಿದ್ದೀರ ಅಂದರೆ ನಾನು ಒಂದು ರೂಪಾಯ್ ಜಾಸ್ತಿ ಕೊಡೋಲ್ಲ ಅದರಲ್ಲೂ ನಾನು ಕಂಪ್ಲೇಂಟನ್ನು ಕೊಡ್ತೀನಿ ರಿಜಿಸ್ಟ್ರು ಮಾಡ್ತೀನಿ ನಾನು ರಿಪೋರ್ಟ್ ಕೊಡ್ತೀನಿ ನಿಮ್ಮ ಕ್ಯಾಬಿಂದು ಇದಕ್ಕೆ ನೀವು ಹೆಚ್ಚು ಅಮೌಂಟ್ ತೊಗೊಳಂಗಿಲ್ಲ ನಾನು ಕೇಸ್ ಮಾಡ್ತೀನಿ ನಿಮ್ಮ ಮೇಲೆ ಕಸ್ಟಮರ್ ರೈಟ್ಸ್ ಇದೆ ನಮ್ಮ ಹತ್ತಿರ ನೀವು ಹೀಗೇ ಜಾಸ್ತಿ ಮಾಡೋಕ್ಕಾಗಲ್ಲ ಇರೋದಕ್ಕಿಂತ ಜಾಸ್ತಿ ದುಡ್ಡು ನೀವು ತೊಗೊಳಂಗಿಲ್ಲ ಕಸ್ಟಮರ್ ಹತ್ತಿರ ಕರೆಕ್ಟಾಗಿ ಮಾತಾಡಬೇಕು ಇಲ್ಲಯ್ಯ ನಾನು ಒಂದು ರೂಪಾಯ್ನು ಜಾಸ್ತಿ ಕೊಡೋಲ್ಲ ಸಾರ್ ಅಷ್ಟೇ ಸರ್ ನೋಡಿ ನಾನು ಡೈಲಿ ಓಡಾಡೋವ್ನು ಕ್ಯಾಬಲ್ಲೇ ಡೈಲಿ ನಾನು ನೂರು ರೂಪಾಯ್ನೆ ಕೊಡದು ಅದ್ರಕ್ಕಿಂತ ಜಾಸ್ತಿನೂ ಕೊಡೋಲ್ಲ ಅದ್ರಕ್ಕಿಂತ ಕಮ್ಮಿನೂ ಕೊಡೋಲ್ಲ ನೀವು ಈಗ ಹೊಸಬರು ಬಂದು ಈ ಥರ ಎಲ್ಲ ಮಾಡಿಬಿಟ್ರೆ ಹೆಂಗ್ ನೆಡ್ಯುತ್ತೆ ಸರ್ ನನಗು ಗೊತ್ತು ನೀವು ಫಸ್ಟ್ ಟೈಮು ದುಡ್ಡಿಂದು ಅವಶ್ಯಕತೆ ಇದೆ ನೀವು ಈ ಥರ ಕಸ್ಟಮರ್ ಜೊತೆ ಮಾತಾಡಂಗಿಲ್ಲ ಈ ಥರ ಎಲ್ಲ ಮಾಡೋಂಗಿಲ್ಲ ಮೋಸ ಧಮ್ಕಿಬಾಜಿ ಎಲ್ಲ ನಡೆಯೋಲ್ಲ ಇಲ್ಲಿ ಸಾಗರ ಇದು ಶಿವಮೊಗ್ಗ ಜಿಲ್ಲೆ ಇದು ಓಕೆ ಆಯಿತು ನೀವು ಹೀಗೆಲ್ಲ ಮಾಡಿದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ನಾನು ಕೊಡೋದಷ್ಟೇ ದುಡ್ಡು ನೀವು ತಗೊಳ್ತೀರ ತಗೊಳ್ಳಿರಿ ಇಲ್ಲಾಂದರೆ ನಾನು ಸೀದಾ ಹೋಗ್ತೀನಿ ಕಂಪ್ಲೇಂಟ್ ಸೆಂಟರಿಗೆ ಹೋಗ್ತೀನಿ ಮಾಡ್ತೀನಿ ಕಂಪ್ಲೇಂಟ್ ನಿಮ್ಮ ಮೇಲೆ ಹ್ಯೂಮನ್ ರೈಟ್ಸ್ ಇದೆ ಕಸ್ಟಮರ್ ರೈಟ್ಸ್ ಇದೆ ಕೇಸ್ ಮಾಡ್ತೀನಿ ನಿಮ್ಮ ಮೇಲೆ ನೀವು ಹೀಗೇ ಏನೂ ಮಾಡೋಂಗಿಲ್ಲ